ನಮ್ಮ ಭಾರತದಾಗ ಹಿಂದೂ ಸಂಪ್ರದಾಯ ಮುಸ್ಲೀಮು ಕ್ರಿಸ್ತ ಸಿಕ್ಕು ಜೈನ ಇನ್ನು ಯಾವ್ಯಾವೋ ಸಂಪ್ರದಾಯಗಳವ ಧರ್ಮಗಳವ ಎಲ್ಲ ಅವ ಮನುಷ್ಯ ಅಂದ್ರಮೇಲ್ ಒಂದೇ ಅಲ ಅವು ಮನುಷ್ಯನು ಒಂದೇ ಶ್ವಾಸ ಒಂದೇ ಗಾಳಿ ನೀರು ಪ್ರಕೃತಿ ಎಲ್ಲ ಒಂದಿದಿದ್ದು ಮೇಲೆ ಮನುಷ್ಯನು ಒಂದೇ ಅನ್ಬೇಕು ಯಾವಾಗ್ ಬಿ ಮನುಷ್ಯರ್ ಬೇಧ ಭಾವ ಮಾಡಬೇಡ್ದು ಆ ಧರ್ಮ ಈ ಧರ್ಮ ಅಂತ ಎಂದುನೂ ಅನ್ನಬ್ಯಾಡ್ದು ಮನುಷ್ಯ ಜಾತಿ ಅಂದ್ಮೇಲೆ ಮನುಷ್ಯನ್ ಥರ ಮನುಷ್ಯನೂ ಇರಬೇಕಾಗ್ತದೆ ಮನುಷ್ಯನು ಒಂದೇ ಮೈಯ ರಕ್ತ ಒಂದೇ ಹರಿತದ ಒಂದು ಮನುಷ್ಯ ಈಗ ಎಲ್ಲರ ಯಾರಿಗರ ಹತ್ತುತು ಅಂದ್ರ ಅವ್ನ ರಕ್ತ ಬೇರೆ ಇರ್ತದ ಹಿಂದೂ ಮುಸ್ಲೀಮ್ದವ್ರು ಅಂತಂದು ಅವ್ರಿಗೆ ರಕ್ತ ನೋಡು ಖುನ ಇಡ್ಲ ಬರ್ತದ ಬರಲ್ಲ ಅವ್ರು ರಕ್ತ ಒಂದೇ ನಮ್ಮದು ರಕ್ತ ಒಂದೇ ಹಿಂದೂ ಸಂಪ್ರದಾಯ ಅವರು ಹಿಂದು ಹರ ಇವ್ರು ಮುಸ್ಲಿಮ್ ಹರ ಅಂತಂದು ಎಂದು ಯಾವತ್ತೂ ಮಾತಾಡಬ್ಯಾಡ್ದು ಹಿಂದುನು ಒಂದೇ ಮುಸ್ಲಿಮ್ನು ಒಂದೇ ಕ್ರಿಸ್ತನು ಒಂದೇ ಎಲ್ಲ ದೇವರು ಒಂದೇ ಅಂತ ಅರ್ಥ ಮಾಡ್ಕೊಂಡು ಹೋಗಬೇಕಾಯ್ತದೆ ಜಗತ್ತಿನಾಗೆ ಯಾವಾಗ್ನೂ ಎಲ್ಲ ಹಬ್ಬಗಳು ಅವ್ರ ಹಬ್ಬ ಒಂದು ಆಚರಣೆ ಮಾಡ್ತಾರೆ ನಾವು ಒಂದು ಹಬ್ಬ ಆಚರಣೆ ಮಾಡ್ತಿವಿ ಹಿಂದೂ ದಸರಾ ಮಾಡ್ತಾರೆ ಕ್ರಿಶ್ಚನ್ದವರು ಜೀಸಸ್ಸು ಹಿಂಗ ಯಾವುದೇ ಆಗಲಿ ಮುಸ್ಲೀಮು ರಮ್ಜಾನು ಮೊಹರಮು ಇವು ಹಬ್ಬಗಳು ಮಾಡ್ತಾರೆ ಬಟ್ ಎಲ್ಲ ದೇವ್ರು ಒಂದೇ ಅಲ್ಲ ಹಿಂದೂ ಆ ಧರ್ಮ ಈ ಧರ್ಮ ಅಂತಂದು ಎಂದು ಯಾವತ್ತೂ ಅನ್ನಬ್ಯಾಡ್ದು ಅವ್ರು ಬಂದರು ಅಂತಂದ್ರೆ ಅವ್ರಿಗೂ ಕರಿಬೇಕು ನಾವು ಅವ್ರಹತ್ರ ಹೋಗಬೇಕು ಏನೇ ಆಗಲಿ ಎಲ್ಲರ್ ಒಂದೇ ಅಂತಂದು ಅರ್ಥ ಮಾಡ್ಕೊಂಡು ಹೋಗಬೇಕಾಗ್ತದ ಈಗ ಗಾಳಿ ನೀರು ಏನೇ ಆಗಲಿ ಸಪೋಸ್ ಒಂದು ಅದು ಹೇಳ್ತದೇನು ಸ್ ನಿಸರ್ಗ ಹೇಳ್ತದೇನು ಏ ನೀ ಹಿಂದೂ ಇದ್ದಿ ಬರಬೇಡ ನೀ ಕ್ರಿಸ್ತ ಇದ್ದಿ ಬರಬೇಡ ಅಂತದ ಇಲ್ಲಲ್ಲ ಅದು ಒಂದೇ ಅಂದ್ಮೇಲೆ ನಾವು ಮನುಷ್ಯನು ಒಂದಾಗೇ ಇರಬೇಕು ದುನಿಯಾ ಅಂದಿದ ಮ್ಯಾಗ ಮನುಷ್ಯ ಹುಟ್ಟೋದು ಒಂದೇ ಸಾಯೋದು ಒಂದೇ ಎಲ್ಲ ಮನುಷ್ಯ ಹ್ಯಾಂಗೆ ಹುಟ್ತಾರೆ ಏನು ಬೇಧ ಭಾವ ನೋಡಲ್ದೇನೆ ಎಲ್ಲೇ ಆಗಲಿ ನೀ ಹಿಂದುದಾಗ ಹೋಗು ಕ್ರಿಶ್ಚನ್ದಾಗ ಹೋಗು ಅಂಬಲಲ್ಲ ಆ ಮನುಷ್ಯ ಜಾತಿ ಮಾಡ್ಕೊಂಡಿದದ ಅಷ್ಟೆ ಮನುಷ್ಯರು ಇದು ಹಿಂದೂ ಧರ್ಮ ಇದು ಕ್ರಿಸ್ತ ಧರ್ಮ ಅಂತ ಮನುಷ್ಯ ಮಾಡಿಂದದ ಅಷ್ಟೆ ಮತ್ತೇನಿಲ್ಲ ಅದು ಯಾವಾಗೇ ಆಗಲಿ ಯಾವಾಗ್ನು ಧರ್ಮಗಳು ಬಗ್ಗೆದ ಕೀಳಾಗಿ ಯಾರನು ನೋಡಬ್ಯಾಡ್ದು ಅವರು ಒಂದೇ ನಾವು ಒಂದೇ ಅಂತಂದು ಹೋಗಬೇಕಾಗ್ತದ ಸರಿಯಾಗಿ ಯಾರ ಹತ್ತಿರನೂ ಹೋದ್ರೆ ಅಯ್ ಆಕೆ ಹಿಂದು ಹಳ ಏ ಆಕೆ ಕ್ರಿಶ್ಚನ್ ಹಳ ಮುಟ್ಕೊಬ್ಯಾಡ್ದು ಅವ್ರಿಗೆ ಹಂಗಂತನ್ ಯಾವಾಗೂ ಯಾರಿಗೆ ಆಗಲಿ ಚುಚ್ಚಿ ಮಾತಾಡಬ್ಯಾಡ್ದು ಎಲ್ಲರು ಅವರೂ ಅಕ್ಕ ತಂಗಿಯರು ನಾವು ಅಣ್ಣ ತಮ್ಮರು ಅಂತಂದು ಯಾವಾಗ್ ಬಿ ಮಾತಾಡಬೇಕು ನಡೀತಾ ಇರ್ಬೇಕು ಹಂಗೆ ಸರಿಯಾಗಿ ಇರ್ತದ ಮನುಷ್ಯ ಅಂದಿದ ಮ್ಯಾಗ ಮತ್ತು ಪಕ್ಷಿಗಳು ಅಂತಾರ ಅವು ಪಕ್ಷಿಗಳೆಲ್ಲಾ ಅವು ಹಿಂದೂ ಧರ್ಮ ಇದು ಧರ್ಮ ಅಂತ ಅಂಬಲಲ್ಲ ಅವು ಹೆಂಗೆ ಒಟ್ಟಾಗಿ ಸರಿಯಾಗಿರ್ತವ ಹಂಗೆ ಮನುಷ್ಯಾನು ಸರಿಯಾಗಿ ಒಂದೇ ಧರ್ಮ ಅಂತಂದು ತಿಳ್ಕೊಂಡು ನಡೀತಾ ಇರಬೇಕಾಗ್ತದ ಯಾವುದೇ ಆಗಲಿ ಈಗ ಒಬ್ಬರು ಮ ಹಿಂದುದದವರು ಕ್ರಿಶ್ಚನ್ ದೇವ್ರಿಗೆ ಹೋಗಲ್ಲ ಮಾ ಕ್ರಿಶ್ಚನ್ದವ್ರು ಹಿಂದೂ ದೆವ್ರಿಗೆ ಬರಲ್ಲ ಹಂಗೆಲ್ಲ ಏನು ಇರಲ್ಲಲ್ಲ ಇಷ್ಟ ಬಂತು ಎಲ್ಲ ದೇವ್ರಿಗೆ ಹೋಗ್ಬೌದು ಅವ್ರು ಹೋಗ್ಬೋದು ಇವ್ರು ಹೋಗಬಹುದು ಅಲ್ಲಿಗೆ ಬಿ ಹೋಗಿ ಬರ್ಬೌದು ನಮ್ಮಿಷ್ಟ ಅವಲಪ್ಲೇ ಆಗ ಯಾವಾಗ್ಲೇ ಆಗಲಿ ಆ ಧರ್ಮ ಈ ಧರ್ಮ ಅಂತ ಎಂದು ಮಾತಾಡಬ್ಯಾಡ್ದು ಎಲ್ಲರ್ ಅಂದ್ರ ಮ್ಯಾಗ ಎಲ್ಲರ್ ಒಂದಾಗೇ ಇರಬೇಕು ಸರಿಯಾಗಿ ಮತ್ತು ಅದೂ ಮುಸ್ಲಿಮ್ದವ್ರುದು ಯಾವುದು ರಂಜಾನ್ ರಂಜಾನ್ ಎಷ್ಟು ಸರಿಯಾಗಿ ಮಾಡ್ತಾರ್ ಅವರು ಅವ್ರು ಹಿಂದುಗಳಿಗ್ ಕರಿತಾರೆ ನಾವು ಹಿಂದುದೋರು ಮುಸ್ಲಿಮ್ದೋರಿಗೆ ಕರಿಬೇಕು ಇನ್ನಾ ಹಿಂದೂ ಮುಸ್ಲಿಮ್ ಭಾಯ್ ಭಾಯ್ ಅನ್ನಬೇಕು ಕ್ರಿಶ್ಚನ್ದವ್ರು ಹಂಗೆ ಅನ್ನಬೇಕು ಎಲ್ಲ ಯಾರಿಗೆ ಆಗಲಿ ಹಿಂಗೆ ಕೀಳಾಗಿ ನೋಡಬಾರ್ದು ಧರ್ಮ ಆ ಧರ್ಮ ಈ ಧರ್ಮ ಅಂತ ಎಂದು ಅನ್ನಬ್ಯಾಡ್ದು ಎಲ್ಲರ್ ಏಕತೆನಿಂದ ಇರಬೇಕು ಅದ್ರೊಳಗೆ ಎಲ್ಲ ನಾಗರಿಕತರು ಒಂದೇ ಅಂದಂತ ಹೇಳಬೇಕು